ನಮ್ಮ ಮಾತೃಭಾಷೆ ಕನ್ನಡ ಮತ್ತು ನಾವು ಕರ್ನಾಟಕ ರಾಜ್ಯದವರು ನಾವು ಕರ್ನಾಟಕ ರಾಜ್ಯದವರಾಗಿ ನಾವು ಕನ್ನಡವನ್ನು ಕಲೀಬೇಕು ಯಾಕಂದರೆ ನಾವು ಕರ್ನಾಟಕ ರಾಜ್ಯದವರಾಗಿ ಕನ್ನಡ ನಮ್ಮ ಮಾತೃಭಾಷೆಯಾಗಿ ನಮಗೆ ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಅದು ನಮಗೆ ತುಂಬ ಅವಮಾನದ ಮಾತಾಗುತ್ತೆ ಇಪ್ಪತ್ತೊಂದನೇ ಶತಮಾನ ಏನಿದೆ ಇಲ್ಲಿ ಬಹಳಷ್ಟು ಜನ ತಮ್ಮ ಮಕ್ಕಳನ್ನು ಆಂಗ್ಲ ಭಾಷೆಯನ್ನು ಕಲಿಸೋಕ್ಕೆ ಆಂಗ್ಲ ಮಾಧ್ಯಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೋಗ್ತಾಯಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಮೇತ ಹೆಚ್ಚಿನ ಸಂಖ್ಯೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲಾ ಕಾಲೇಜುಗಳು ಇದೆ ಇದರಿಂದ ತುಂಬ ಜನ ಮಕ್ಕಳು ಆಂಗ್ಲ ಕಾಲೇಜು ಮತ್ತು ಶಾಲೆಗಳಲ್ಲಿ ಪ್ರವೇಶಾತಿ ಪಡ್ಕೊಂತಾಯಿದಾರೆ ಕಡ್ಮೆ ಜನ ಕನ್ನಡವನ್ನ ಕಲಿಯುತ್ತಾಯಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆ ಇದೆ ಆದರೆ ಇದೇ ಥರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಮೇತ ಕನ್ನಡ ಭಾಷೆಯನ್ನು ಜಾರಿಗೆ ತರಬೇಕು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಹೇಳಿದರೆ ನಮ್ಮ ಕನ್ನಡ ಭಾಷೆ ಲೋಕಸಭೆ ರಾಜ್ಯಸಭೆ ಮಾತ್ರ ಅಲ್ಲ ಇಡೀ ವಿಶ್ವಸಂಸ್ಥೆಯಲ್ಲಿ ಸಮೇತ ನಮ್ಮ ಕನ್ನಡ ಭಾಷೆ ಅತಿ ಉತ್ತಮ ಮಟ್ಟದಲ್ಲಿ ನಾವು ಬೆಳೆಸಬೇಕು ಅತಿ ಹೆಚ್ಚಿನದಾಗಿ ನಮ್ಮ ಶ್ರೀಮಂತರ ಮಕ್ಕಳು ಆಂಗ್ಲ ಭಾಷೆ ಮತ್ತು ಆಂಗ್ಲ ಮಾಧ್ಯಮಗಳಿಗೆ ಪ್ರವೇಶಾತಿ ತಗೊಂತಾಯಿದಾರೆ ಅವರು ಅವರೂ ಸಮೇತ ಕನ್ನಡವನ್ನ ಓದೋದಕ್ಕೆ ಅವರಿಗೂ ಅವಕಾಶ ಸಿಗಬೇಕು ಮತ್ತು ಸರ್ಕಾರ ಇದ್ರ ಮೇಲೆ ಯಾವುದೇ ರೀತಿ ಯಾವುದೇ ರೀತಿಯಾದಂಥ ಒಂದು ಜಾರಿಗೆಯನ್ನು ಜಾರಿಗೆ ತರ ಕಾಯ್ದೆಯನ್ನು ಜಾರಿಗೆ ತರಬೇಕು ಮತ್ತು ನಾವು ಕನ್ನಡ ಭಾಷೆಯನ್ನು ಅನಿವಾರ್ಯವಾಗಿ ಕಲಿವಂತಹ ಜಾರಿಗೆಗಳನ್ನು ಕಾಯ್ದೆಗಳನ್ನು ಜಾರಿಗೆ ತರಬೇಕು